ಹಲೋ ಗೀತಾ ಮ್ಯಾಮಾ ಹಾಂ ನಮ್ಮ ಮಗುಗೆ ಲೀವ್ ಬೇಕಿತ್ತು ಒಂದು ವಾರ ಕಾವೇರಿ ಹಾಂ ಒಂದು ವಾರ ಬೇಕಾಗಿತ್ತು ಹಂಗಲ್ಲ ನಮ್ಮ ಮನೆಗ ಸ್ವಲ್ಪ ಫಂಕ್ಷನ್ ಇರೋದರಿಂದ ಲೀವ್ ಬೇಕಾಗುತ್ತೆ ಅಂದರೆ ನೆಕ್ಸ್ಟ್ ಟೈಮಿಂದ ನೆಕ್ಶ್ಟ್ ಟೈಮಿಂದ ತಪ್ಪಿಸಲ್ಲ ಈಗ ಲೀವ್ ಹಾಕಿದ್ನಂದರೆ ಮತ್ತೆ ಎಕ್ಸಾಮ್ಸ್ ಎಲ್ಲ ಮುಗಿಯೋವರೆಗೂ ಲೀವ್ ಹಾಕೋಲ್ಲ ನಮ್ಮ ಮನೆ ಫಂಕ್ಷನ್ ಅಲ್ಲವಾ ಅದಕ್ಕೋಸ್ಕರ ಬೇಕಾಗುತ್ತೆ ಲೀವು ಅದು ಕರೆಕ್ಟೇ ಬಟ್ ನಮ್ಮ ಮನೆ ಫಂಕ್ಷನ್ ಅಲ್ಲವಾ ಅದನ್ನ ಬಿಡೊಂಗಿಲ್ಲ ಈಗ ನಮ್ಮ ಮನೆ ಫಂಕ್ಷನನ್ನ ನಾವೇ ಬಿಟ್ಟರೆ ಹೆಂಗೆ ಒಂದು ವಾರ ಒಂದು ವಾರ ಆಗಿಲ್ಲ ಅಂದರೂ ಅಟ್ ಲೀಶ್ಟ್ ಒಂದು ಐದು ದಿನ ಆದರೂ ಬೇಕಾಗುತ್ತಲ್ಲ ಮನೆಲ್ಲಿ ಯಾರು ಇರೋಲ್ಲ ನಾವೆಲ್ಲರೂ ಹೋಗ್ತೀವಾ ಮತ್ತು ಅವ್ಳು ಒಬ್ಬಳೇ ಅವಳಿಗೆ ಫುಡ್ಡು ಅದೆಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಒಂದು ವಾರ ಲೀವ್ ಬೇಕು ಹ್ಞೂ ಹಾಂ ಸರಿ ಸರಿ ಸರಿ ಸರಿ ಸರಿ ಸರಿ ಮ್ಯಾಮ್ ಸರಿ ಲೀವು ಈಗ ಫೈವ್ ಡೇಸ್ ತಗಂಡ ಮೇಲೆ ಮತ್ತೆ ತಗಳಲ್ಲ ನಾವು ಮನೆಗೆ ಪ್ರಿಪೇರ್ ಮಾಡಿರ್ತೀವಿ ಹೇಳಿರಿ ಆದಷ್ಟು ಆದಷ್ಟು ಪ್ರಿಪೇರ್ ಮಾಡಿಸ್ತೀವಿ ಅದೇ ಸರಿ ಸರಿ ಸರಿ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್